ನನ್ನ ಶಾಲೆ ದಿನ್ಗಳಿಂದನುಕೂಡ ನನಗೆ ವಿಜ್ಞಾನದ ವಿಷಯ ಅಂದರೆ ತುಂಬಾ ಇಷ್ಟ ಯಾಕಂದ್ರೆ ನಮ್ಮ ಟೀಚರ್ಸ್ ಏನಿದ್ದರು ಅವ್ರು ಅದನ್ನು ಹೇಳೋ ರೀತಿ ಅಷ್ಟು ಚೆನ್ನಾಗಿರೋದು ವಿಜ್ಞಾನದಲ್ಲಿ ಇಷ್ಟೆಲ್ಲ ವಿಷಯ ತಿಳ್ಕೊತೀವಿ ಬಾಹ್ಯಾಕಾಶ ಹಂಗಿರುತ್ತೆ ಸೂರ್ಯ ಹಂಗಿರುತ್ತೆ ಗ್ರಹಗಳು ಹಿಂಗೆ ಸುತ್ತುತ್ತವೆ ಸೂರ್ಯನ ಸುತ್ತ ನಕ್ಷತ್ರಗಳ ಜೋಡಣೆ ಆ ರೀತಿ ಇರುತ್ತೆ ನಮ್ಮ ದೇಹದಲ್ಲಿ ಇಂತಿಂತ ಅಂಗಗಳು ಈ ರೀತಿ ಕೆಲಸ ಮಾಡ್ತಾವೆ ನಮ್ಮ ದೇಹದ ಒಳಗಡೆಕೂಡ ಈ ರೀತಿಯಲ್ಲ ಇರುತ್ತೆ ಆರ್ಮೊನ್ಸ್ಗಳು ಎಲ್ಲ ಚಟುವಟಿಕೆಗಳನ್ನ ಹಿಡ್ದಿಡುತ್ತೆ ಎಲ್ಲ ಚಟುವಟಿಕೆಗುಳ್ಕೂಡ ಆರ್ಮೋನ್ಸ್ ಮೇಲೆ ಅವಲಂಬಿತ ಆಗಿರುತ್ತೆ ಹಿಂಗೆ ಪ್ರತಿ ಒಂದು ರೀತಿ ಪ್ರತಿ ಒಂದು ವಿಷ್ಯಾನುಕೂಡ ತುಂಬಾ ಅಚ್ಕಟ್ಟಾಗಿ ವಿವರಿಸೋರು ಅಂದಾಗೇನೆ ನನಗೆ ಆ ಹಂತದಿಂದಲುಕೂಡ ವಿಜ್ಞಾನದ ವಿಷಯದಲ್ಲಿ ತುಂಬ ಆಸಕ್ತಿ ಅಬ್ದುಲ್ ಕಲಾಮ್ ಬಗ್ಗೆ ಹೇಳೋರು ಕಲ್ಪನಾ ಚಾವ್ಲ ಬಗ್ಗೆ ಹೇಳೋರು ಸುನಿತ ವಿಲಿಯಮ್ಸ್ ಬಗ್ಗೆ ಹೇಳೋರು ಹಾಗಾಗಿ ಅವ್ರ ಥರ ನಾವು ಇರಬೇಕಲ್ವ ಮಕ್ಳು ಅಲ್ಲವಾ ಯಾವುದೆ ವಿಷಯ ತುಂಬ ಚೆನ್ನಾಗಿ ಹೇಳ್ತಿದಾರೆ ಅಂತಂದರೆ ನಮಗೆ ಅದ್ರ ಬಗ್ಗೆ ಬೇಗ ಒಲವು ಮೂಡಿಬಿಡುತ್ತೆ ಹಾಗಾಗಿನೆ ನನಗು ಅಷ್ಟೆ ಓ ವಿಜ್ಞಾನ ಈ ರೀತಿ ಇರುತ್ತಲ್ವ ಎಷ್ಟು ದೊಡ್ಡದಲ್ವಾ ಇದು ತುಂಬ ದೊಡ್ಡದು ತಿಳ್ಕೊಳಕ್ಕೆ ಆಗದೆ ಇರೋವಷ್ಟು ಆಯ್ತಲ್ವ ವಿಜ್ಞಾನದಲ್ಲಿ ನಾವು ಏನಾದರು ತಿಳ್ಕೊಂಡ್ರೆ ಈ ಒಂದು ಹಂತದಲ್ಲೇನೆ ತಿಳ್ಕೊಬೇಕು ಅಥವಾ ಈ ಭಾಗದಲ್ಲೆ ತಿಳ್ಕೊಬೇಕು ಅನ್ನೋ ಒಂದು ಕುತೂಹಲ ಆಗಿಂದನೆಕೂಡ ಅದಾದಮೇಲೆ ಪಿ ಯು ಹಂತದಲ್ಲಿ ಬಂದಾಗ ಜೀವಶಾಸ್ತ್ರ ಉಪನ್ಯಾಸಕರು ಇದ್ದರು ಗುರುಬಸವಣ್ಣ ಸರ್ ಅಂತ ಅವರು ಅಷ್ಟೆ ತುಂಬ ಚೆನ್ನಾಗಿ ಹೇಳೋರು ಏನು ಹೇಳಿದ್ರು ಕೂಡ ತುಂಬ ಅಚ್ಕಟ್ಟಾಗಿ ಹೇಳೋರು ಮಕ್ಕಳಿಗಿದೆ ಅದು ಕಲ್ಪನೆ ಬರಬೇಕು ಅವ್ರು ಹೇಳೋದು ಕಲ್ಪನೆಗೆ ಬರಬೇಕು ಆ ರೀತಿ ಹೇಳೋರ್ ಅವರು ಹಂಗಾಗೀ ಆ ಹಂತದಲ್ಲು ಅಷ್ಟೆ ಜೀವಶಾಸ್ತ್ರ ನನ್ನ ಅಚ್ಚು ಮೆಚ್ಚಿನ ವಿಷಯ ಅನ್ನೋ ರೀತಿ ಅಷ್ಟು ಚೆನ್ನಾಗಿ ಮಾಡೋರು ಅವರು ಆ ಒಂದು ವಿಷಯಾನ ಹಾಗಾಗಿನೆ ನಾನು ನೆಕ್ಸ್ಟ್ ಬಿ ಎಸ್ ಸಿ ಮಾಡ್ದಾಗ ರಾಸಾಯನಿಕ ಶಾಸ್ತ್ರ ಜೀವ ಸಸ್ಯ ಶಾಸ್ತ್ರ ಮತ್ತೆ ಪ್ರಾಣಿ ಶಾಸ್ತ್ರನ ಆಯ್ಕೆ ಮಾಡ್ತೀನಿ ಆ ಅದರಲ್ಲು ಅಷ್ಟೆ ನಮ್ಮ ಉಪನ್ಯಾಸಕರು ತುಂಬ ಅಂದರೆ ತುಂಬ ಅಚ್ಕಟ್ಟಾಗಿ ಹೇಳೋರು ಎಲ್ಲ ವಿಷ್ಯಗಳನ್ನು ಕೂಡ ಪ್ರತಿ ಒಂದೂ ಮೂಲ ಹಂತದಿಂದ ಹೇಳಿದರೇನೆ ಅಂತ ವಿದ ವಿಗ್ನ ವಿದ್ಯಾರ್ಥಿಗಳಿಗೆ ಅರ್ಥ ಆಗೋದು ಆ ರೀತಿ ನನ್ನ ಎಲ್ಲ ಶಿಕ್ಷಕರು ಕೂಡ ನನಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ ಆ ವಿಷಯ ತಿಳ್ಕೊಳೋದಕ್ಕೋಸ್ಕರ ಹಾಗಾಗಿ ನನಗೆ ಮುಂಚೆಯಿಂದನು ಮತ್ತೆ ಈಗ್ಲು ಮುಂದೆನು ಹೌದು ವಿಜ್ಞಾನ ಅಂದರೆ ತುಂಬ ಅಚ್ಚುಮೆಚ್ಚಿನ ವಿಷಯ ಅಂತ ಹೇಳ್ಬೋದು